ಪಕ್ಷಿಗಳು ನಮ್ಮ ಮನೆಯ ಹಿತ್ತಲಿಗೆ ಅಥ್ವಾ ಉದ್ಯಾನವನಕ್ಕೆ ಬರಬೇಕಂತಂದ್ರೆ ಉಬ್ ಡಿಫ್ರೆಂಟಾಗಿರೋ ವಿಧ ವಿಧವಾದ ಹೂವಿನ ಗಿಡಗಳನ್ನ ನಾವು ಬೆಳೆಸ್ಬೇಕು ಹಾಗೆ ಕಾಳಿನ ಗಿಡಗಳನ್ನ ಆ ಥರದ್ದು ಬೆಳೆಸ್ಬೋದು ಮತ್ತೆ ಕಾಳುಗಳನ್ನ ಹಾಕ್ಬೋದು ನೀರನ್ನ ಇಡ್ಬೋದು ಹಾಗೆ ನೆಶ್ಟ ಗೂಡು ಕಟ್ಟುವಂಥ ಬಾಕ್ಸಸ್ಸಾಗಿರ್ಬೋದು ಅಥ್ವಾ ತೂತುಗಳನ್ನ ಕೊರಿಯೋದಂತ ಆ ಥರದ್ದಿದ್ರೂ ಕೂಡ ನಾವು ಪಕ್ಷಿಗಳು ಬರ್ತಾವೆ ಗೂಡು ಕಟ್ಕೋತಾವೆ ಅಲ್ಲೇ ವಾಸಸ್ಥಾನ ಕಂಡ್ಕೋತಾವೆ ನೆರಳಿರೋ ಕಡೆ ಮತ್ತೆ ನೀರಿರೋ ಕಡೆ ಕಾಳಿರೋ ಕಡೆ ಪಕ್ಷಿಗಳು ಬರ್ತಾವೆ ನಾನು ಕೂಡ ನೀರಿಟ್ಟಿದ್ದೀನಿ ಕಾಳುಗಳನ್ನ ಕೂಡ ಹಾಕಿದ್ದೀನಿ ಪಕ್ಷಿಗಳೆಂದರೆ ನಂಗೆ ತುಂಬ ಇಷ್ಟ ಅದು ತಿನ್ನೋದು ನೀರು ಕುಡಿಯೋದು ಸಣ್ಣ ಸಣ್ಣ ಜೀವಿಗಳೆಲ್ಲ ಚೆನ್ನಾಗಿರುತ್ತೆ ಪಕ್ಷಿಗಳಿಗೆ ಈ ಥರ ಮಾಡ್ಬೋದು